ಹಲೋ ಹಾಂ ಹೌದು ಹೇಳಿ ಯಾವತ್ತು ಬೇಕು ಹಾಂ ಹ್ಯಾಪಲ್ ಇದೆ ಸೇಬು ಸೇಬಿದೆ ಬಾಳೆಹಣ್ಣಿದೆ ಕಲ್ಲಂಗಡಿ ಹಣ್ಣು ಇದೆ ಅನಾನಸ್ ಇದೆ ಕಿತ್ಲೆಹಣ್ ಇದೆ ಸಪೋಟಹಣ್ ಇದೆ ಎಲ್ಲ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಹಾಂ ಇದೆ ಅದು ಕೆಜಿ ಒಂದು ನೂರಾ ಐವತ್ತು ಒಂದು ಕೆಜಿ ನೂರೈವತ್ತು ಬಾಳೆ ಹಣ್ಣು ಈಗ ಕೆಜಿ ಅರವತ್ತು ಆಗಿದೆ

ಹಾಂ ಸರಿ ನೆಕ್ಟ್ಸ್ ಏನು ಬೇಕು ನಿಮಗೆ

ಹಾಂ ನಿಮಗೆ ಯಾವತ್ತು ಬೇಕಾಗಿತ್ತು ನಾಳೆ ನಾಳೆ ಬೇಕಾಗಿತ್ತಾ ನಾಳೆ ಎಷ್ಟೊತ್ತಿಗ್ ಬೇಕು ನಿಮಗೆ ಎಂಟು ಗಂಟೆಗೆ ಬೇಕಾ ಹಾಂ ನಮ್ಮ ಹತ್ರ ನಮ್ಮ ಹತ್ರ ಇರೋವೆಲ್ಲ ಫ್ರೆಶ್ಶಾಗೆ ಯಾವು ಈ ಹುಳ್ಕು ಕಡ್ಡಿಗಿರ ಇವೆಲ್ಲ ಅವೆಲ್ಲ ಹಾಕ್ಸೋಲ್ಲ ಬಿಡಿ ಅದು ನಾವು ಇಲ್ಲಿಂದ ಫ್ರೆಶ್ಶಾಗಿರುತ್ತೆ ಅದು ನೀವು ತಗೊಂಡಿದ್ರ ಮೇಲೆ ಇರೋದು ಅದು ಫ್ರೆಶ್ಶಾಗೆ ಇರುತ್ತೆ ನಾವು ಇಲ್ಲಿ ಕೊಟ್ಟು ಕಳ್ಸೊವಾಗ ಫ್ರೆಶ್ಶಾಗೆ ಇರುತ್ತೆ ಯಾರರ ಫ್ರೆಶ್ಶಾಗೆ ಇರೋಕ್ಕೆ ಆಗುತ್ತ ಈಗ ಜನ್ಗಳೆ ಫ್ರೆಶ್ಶಾಗಿರೋಕ್ಕಾಗೋಲ್ಲ ಈಗ ಇನ್ನು ಹಣ್ಗಳ್ ಇರತ್ತಾ ಹಣ್ಗಳ್ ಇರತ್ತಾ ಹಣ್ಗಳಿರ್ತಾವ ಹೇಳಿ ಹಾಂ ಇದೆ ಹೇಳಿ ಆಯಿತು ನಾವು ನಾವು ಬೇಕಾದರೆ ತಾ ನಾವು ಮಾಡ್ತೀವಿ ಬೇಕಾದರೆ ನೀವು ಅಡ್ರಸ್ ಕಳಿಸಿ ನಮಗೆ

ಹಾಂ ಹಾಂ ಓಕೆ